ನಾನು ಲೈಬ್ರರಿಗಳಿಗೆ ಯಾವಾಗಲೂ ಭೇಟಿ ನೀಡ್ತಾನೆ ಇರ್ತೀನಿ ಏನಕ್ಕಪ್ಪ ಅಂತಂದರೆ ನಾನು ಹೆಚ್ಚಾಗಿ ನಿ ಭೇಟಿ ನೀಡುವಂಥತ ಲೈಬ್ರೆರಿ ಯಾವುದಂದ್ರೆ ಸರ್ಕಾರ ಮಾಡಿರುವಂಥ ಸಾರ್ವಜನಿಕ ಲೈಬ್ರೆರಿಗಳಿಗೆ ನಾನು ಭೇಟಿ ನೀಡ್ತೀನಿ ಅಲ್ಲಿ ನಮಗೆ ಬೇಕಾದಂತಹ ಎಲ್ಲ ರೀತಿಯ ಪುಸ್ತಕಗಳು ನಮಗೆ ದೊರಕುತ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ಕುತ್ಕೊಂಡು ಓದಬಹುದು ಅನ್ನೋ ಕಾರಣಕ್ಕೆ ನಾನು ಭೇಟಿ ನೀಡ್ತಿನಿ ಮತ್ತು ಮನೆಯಲ್ಲೇ ವೈಯಕ್ತಿಕವಾಗಿ ನಾನು ಲೈಬ್ರರಿ ಮಾಡಿದಿನಿ ಅಂತ ಅಂದರೆ ನಾನು ಹೆಚ್ಚಾಗಿ ಗೌರ್ಮೆಂಟ್ ಎಕ್ಸಾಮ್ಗಳ್ಗೆ ಲೇಖಕರು ಬರೆದಿರುವಂತಹ ಎಲ್ಲ ರೀತಿಯ ಬುಕ್ಗಳ್ನು ನಾನು ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಹಿಸ್ಟ್ರಿ ಪೊಲಿಟಿಕಲ್ ಇತ್ಯಾದಿ ಇತ ಈ ಥರ ಬುಕ್ಗಳನ್ನ ನಾನು ತುಂಬಾ ಇಟ್ಟಿರ್ತಿನಿ ಬೇರೆ ಬೇರೆ ಅತೊರ್ಸ್ ಬರೆದಿರೋವಂತಹದ್ದು ಮತ್ತು ಕರೆಂಟ್ ಅಫೆರ್ಸ್ನ ಇಟ್ಟಿರ್ತೀನಿ ಮತ್ತು ಹಾಗೆ ಕಾದಂಬರಿಗಳು ಬುಕ್ಗಳ್ನು ಸಹ ಇಟ್ಟಿದಿನಿ ಮತ್ತು ಇವರು ನ ಕುವೆಂಪು ದ ರಾ ಬೇಂದ್ರೆ ಅಂತಹ ಅವ್ರದ್ದು ನಾನು ಬುಕ್ಗಳ್ನ ಓದೋದಿಕ್ ತುಂಬ ಇಷ್ಟ ಪಡ್ತೀನಿ ಹಾಗಾಗಿ ಇಂತಹ ವರ್ದು ಬುಕ್ಗಳ್ನು ನಾನು ಮನೆಯಲ್ಲಿ ಇಟ್ಟಿದೀನಿ ಮತ್ತು ನನ್ನ ಕನಸಿನ ಲೈಬ್ರರಿಯಂಥ ಯಾವುದು ಇಲ್ಲ ಬಟ್ ಇವಾಗ ಫ್ಯೂಚರಲ್ಲಿ ಗೊತ್ತಿಲ್ಲ ಯಾವಾಗ ಹೇಗೆ ಇನ್ಕ್ರಿಸ್ ಆಗುತ್ತೆ ಗ್ರೋತ್ ಅನ್ನೋದು ಹಾಗಾಗಿ ಏನು ಮಾಡ್ತೀವಿ ನಮ್ಮಿಂದ ನಮ್ಮ ಫ್ಯಾಮಿಲಿಯವರಿಗೆ ನಮ್ಮ ಫ್ಯೂಚರ್ ಅವರಿಗೆ ಹೆಲ್ಪ್ ಆಗಲಿ ಅಂತ ಪ್ರತಿಯೊಂದು ಬುಕ್ಸ್ನು ಕೂಡ ನಾನು ಒಂದು ರೀತಿಯಲ್ಲಿ ಎಲ್ಲ ಕಡೆ ಇಡೋದಕ್ಕೆ ನಾನು ವ್ಯವಸ್ಥೆ ಮಾಡಿದಿನಿ ಅದನ್ನು ನಾವು ಬೇರೆಯವರಿಗೆ ನಮ್ಮ ಸಿಸ್ಟರ್ ಆಗಿರ್ಬೋದು ಅವ್ರ ಸಿಸ್ಟರ್ ಆಗಿರ್ಬೋದು ಎಲ್ಲರೂ ಬಂದು ಓದೋವಂಥದ್ದು ಅಥವ್ ಬೇರೆಯವರಿಗೆ ಯಾ ಯೂಸ್ ಆಗುವಂಥದ್ದು ನನಗೆ ಮಾಡಬೇಕು ಅನ್ನೋದು ತುಂಬ ಆಸೆ ಹಾಗಾಗಿ ಅದನ್ನು ಮಾಡ್ತಾಯಿದಿನಿ